ನಾವು ಉತ್ತರ ಭಾರತದವರಾಗಿರೋದರಿಂದ ನಾವು ಉತ್ತರ ಭಾರತದ ಒಂದು ಅಡುಗೆಯನ್ನು ತಯಾರಿಸಲು ತುಂಬ ಇಷ್ಟಪಡ್ತೇವೆ ಯಾಕೆಂದರೆ ಉತ್ತರ ಭಾರತದ ಅಡುಗೆಗಳ ಅಡುಗೆಗಳ ಶೈಲಿ ಹೇಗೆ ಅಂದರೆ ನಮ್ಮ ಪ್ರತಿದಿನದ ಜೀವನಕ್ಕೆ ತುಂಬ ಉತ್ತಮವಾದ ಒಂದು ನಮಗೆ ಆರೋಗ್ಯವನ್ನು ನೀಡುತ್ತವೆ ಹಾಗಾಗಿ ಉತ್ತರ ಭಾರತದ ಆಹಾರದ ಅಡುಗೆಗಳಲ್ಲಿ ನಮ್ಮ ಆರೋಗ್ಯವನ್ನು ಒಳ್ಳೆ ರೀತಿಯಿಂದ ಇಟ್ಕೊ ಇಟ್ಟುಕೊಳ್ಳುವುದಕ್ಕೆ ಒಂದು ಒಳ್ಳೆಯ ರೀತಿಯ ಆಹಾರ ಅಭ್ಯಾಸ ಅಥವಾ ಆಹಾರ ಪದ್ದತಿ ಅಂತ ಹೇಳ್ಬೋದು ಹಾಗೆ ದಕ್ಷಿಣ ಭಾರತದಲ್ಲು ಚೆನ್ನಾಗಿದೆ ನಮಗೆ ಅಂದರೆ ಯಾವಾಗಾದರು ಇದನ್ನು ಉತ್ತರ ಭಾರತದ ಊಟವನ್ನು ಮಾಡಿ ನಮಗೆ ಬೇಜರಾದಾಗ ಆವಾಗ ನಾವು ದಕ್ಷಿಣ ಭಾರತದ ಆಹಾರವನ್ನು ಮಾಡುತ್ತೇವೆ ಮತ್ತು ತಿನ್ನುತ್ತೇವೆ ಆದರೆ ಉತ್ತರ ಭಾರತದ ಆಹಾರ ಪದ್ದತಿ ನಮಗೆ ನಮ್ಮ ಜೀವನಶೈಲಿಗೆ ಚೆನ್ನಾಗಿ ಹೊಂದಿಕೊಂಡಿದ್ದಂತ ಹೇಳೋಕೆ ಇಷ್ಟಪಡ್ತೇನೆ ಹೇಗೆ ಅಂದರೆ ನಾವು ಪ್ರತಿನಿತ್ಯ ರೊಟ್ಟಿ ಅಥವಾ ಒಂದು ಕಾಳಿಂದು ಪಲ್ಯಗಳಿರ್ಬೋದು ರೊಟ್ಟಿಯನ್ನು ರೊಟ್ಟಿಗೆ ಮಾಡುವ ತರಕಾರಿ ಪಲ್ಯಗಳಿರ್ಬೋದು ಅದಕ್ಕೆ ಮಾಡುವಂತಹ ಪಚ್ಡಿ ಅಥವಾ ಚಟ್ನಿಗಳು ಅಥವಾ ಕೋಸಂಬರಿಗಳು ಹೀಗೆ ಹಲವು ವಿಧಗಳಾದ ವಿಧವಾದ ಅಡುಗೆಗಳನ್ನು ನಾವು ತಯಾರಿಸ್ತೇವೆ ಅದ್ರಲ್ಲಿ ನಾವು ಜೋಳದ ರೊಟ್ಟಿ ರಾಗಿ ರೊಟ್ಟಿ ಸಜ್ಜಿ ರೊಟ್ಟಿ ಈ ಥರ ರೊಟ್ಟಿಗಳಲ್ಲು ಹಲವಾರು ರೀತಿಯ ವಿಧಗಳಿದಾವೆ ಅದರಲ್ಲಿ ರೊಟ್ಟಿ ಜೊತೆ ಮತ್ತೆ ನಾವು ಎರಡು ಥರದ ಪಲ್ಯಗಳನ್ನು ಮಾಡಿರ್ತಿವಿ ಮತ್ತೆ ಒಂದು ಥರದ ಚಟ್ನಿ ಒಂದು ಥರದ ಕೋಸಂಬರಿ ಹೀಗೆ ಉಪ್ಪಿನಕಾಯಿ ಮೊಸರು ತುಪ್ಪ ಆಮೇಲೆ ನಮ್ಮ ಉತ್ತರ ಭಾರತದಲ್ಲಿ ಹೇಗೆ ಅಂದರೆ ಪ್ರತಿನಿತ್ಯ ನಾವು ಊಟದ ಜೊತೆಗೆ ಒಂದು ಥರದ ಸಿಹಿಯನ್ನು ಅದು ಸಿಹಿ ಅಂದರೆ ಯಾವುದು ಯಾವ ಥರದಲ್ಲಿ ಅಂತಂದರೆ ನಮ್ಮ ದೇಹಕ್ಕೆ ಅದು ಎಲ್ಲ ರೀತಿಯಿಂದ ಪ್ರಯೋಜನವನ್ನು ಕೊಟ್ಟಿರ್ಬೇಕು ಅಂದರೆ ಉಪಯೋಗವಾಗಿರಬೇಕು ನಮ್ಮ ದೇಹಕ್ಕೆ ಒಂದು ಶಕ್ತಿಯನ್ನು ಕೊಟ್ಟಿರ್ಬೇಕು ಆ ಥರದ ಒಂದು ಸಿಹಿಯನ್ನು ನಾವು ತಿಂತೀವಿ ಈಗ ಉದಾಹರ್ಣೆಗೆ ಹೇಳಬೇಕಂದ್ರೆ ಸಜ್ಜಕ ಅಂತ ಮಾಡ್ತಾರೆ ಉತ್ತರ ಭಾರತದಲ್ಲಿ ಅಥವಾ ನಮ್ಮ ಪ್ರದೇಶಗಳಲ್ಲೆಲ್ಲ ಸಜ್ಜಕ ಅಂದರೆ ಈ ಗೋಧಿ ಹಿಟ್ಟು ರವೆಯಿಂದ ಮಾಡಿರ್ತಾರೆ ಅದಕ್ಕೆ ನಾವು ಬೆಲ್ಲವನ್ನು ಸೇರಿಸಿ ಅದಕ್ಕೆ ಒಣ ಕೊಬ್ಬರಿ ಮತ್ತೆ ತುಪ್ಪ ಹೀಗೆ ಗೋಡಂಬಿ ಉತ್ತುತ್ತೆಯನ್ನು ಹಾಕ್ತಾರೆ ಅದೇ ಥರ ಕಡಲೆಬೇಳೆ ಕೆಲವೊಂದು ಭಾಗಗಳಲ್ಲಿ ಕೆಲವೊಂದು ಥರ ಮಾಡ್ತಾರೆ ಅವನ್ನೆಲ್ಲ ಹಾಕಿ ಮಾಡುತ್ತೇವೆ ಗೋಧಿ ರವೆಯಿಂದ ಮಾಡೋದರಿಂದ ಅದು ನಮ್ಮ ದೇಹವನ್ನು ದೇಹಕ್ಕೆ ಒಂದು ರೀತಿಯಿಂದ ಉಷ್ಣವನ್ನು ಕೊಡುತ್ತೆ ಮತ್ತು ಬೆಲ್ಲವನ್ನು ಹಾಕೋದ್ರಿಂದ ನಮಗೆ ಕಬ್ಬಿಣಾಂಶ ದೊರೆಯುತ್ತದೆ ಈ ಥರ ನಾವು ಪ್ರತಿನಿತ್ಯ ಸಜ್ಜಕ ಆಗಿರ್ಬೋದು ಅಥವಾ ಶೇಂಗಾ ಉಂಡೆ ಮಾಡಿರ್ತೇವೆ ಅಥವಾ ಶೇಂಗಾದ ಚಿಕ್ಕಿಗಳನ್ನು ಮಾಡಿಟ್ಟಿರುತ್ತೇವೆ ಇಲ್ಲ ಈ ಥರ ಅಂಟಿನ ಉಂಡೆಗಳು ಅಥವಾ ಗೋಧಿ ಉಂಡೆಗಳು ಹೆಸರು ಹಿಟ್ಟಿನ ಉಂಡೆಗಳು ಈ ಥರ ಆಮೇಲೆ ಈ ರಾಗಿ ಕಿಲ್ಸ ಮಾಡಿರ್ತ್ತೇವೆ ಗೋಧಿ ಕಿಲ್ಸ ಮಾಡ್ತೇವೆ ಅವೆಲ್ಲವು ಸಿಹಿ ಪದಾರ್ಥಗಳನ್ನು ನಾವು ಬೆಲ್ಲದಿಂದ ತಯಾರ್ಸ್ತೇವೆ ಮತ್ತೆ ಮನೆಯಲ್ಲೆ ಮಾಡಿರ್ತ್ತೇವೆ ಮನೆಯಲ್ಲೆ ಅದನ್ನು ನೆನೆಸಿಟ್ಟು ಪ್ರಾವ್ ಪ್ರಾಚೀನ ಕಾಲದಿಂದ ಯಾವ ಥರ ಒಂದು ರೀತಿ ಅದಕ್ಕೆ ಆದಂತ ಪದ್ದತಿಗಳಿರುತ್ತು ಆ ಥರದಿಂದನೆ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಅದೆಲ್ಲ ನಾವು ಊಟದ ಜೊತೆ ಪ್ರತಿನಿತ್ಯ ಸೇವಿಸೋದ್ರಿಂದ ನಮಗೆ ಕಬ್ಬಿಣಾಂಶ ಆಯಿತು ಸಿಹಿಯ ಪದಾರ್ಥ ಆಯಿತು ಒಂಥರ ಈ ಸಕ್ಕರೆಯ ಅಂಶ ಅಂದರೆ ನಮಗೆ ಗ್ಲುಕೋಸ್ ಅಂತಾರೆ ಅದೆಲ್ಲ ನಮಗೆ ಒಳ್ಳೆ ರೀತಿಯಿಂದ ಸೇರೋದರಿಂದ ನಮಗೆ ನೋಡ್ಬೋದು ನೀವು ಉತ್ತರ ಭಾರತದ ಈ ವಯಸ್ಸಾದ ವಯಸ್ಕರಲ್ಲಿ ತುಂಬ ಗಟ್ಟಿ ಇರ್ತಾರೆ ಅವರೆಲ್ಲ ಯಾಕೆ ಅಷ್ಟು ಗಟ್ಟಿ ಇರ್ತಾರೆ ಅಂತ ಅಂದರೆ ಜೋಳದ ರೊಟ್ಟಿ ಈ ಥರ ಸಿಹಿಯನ್ನು ಪ್ರತಿನಿತ್ಯ ತಿಂದು ಗಟ್ಟಿಮುಟ್ಟಾಗಿ ಇರ್ತಾರೆ ಹಾಗಾಗಿ ಉತ್ತರ ಭಾರತದ ಆಹಾರ ಪದ್ಧತಿ ಇಷ್ಟಾ ಕೂಡ ಮತ್ತೆ ಆರೋಗ್ಯಕ್ಕೆ ಒಂದು ರೀತಿಯ ಒಳ್ಳೆಯದು ಕೂಡ ಅದರಲ್ಲಿ ತುಂಬ ವಿಧಗಳಿದಾವೆ ಹಲವಾರು ರೀತಿಗಳ ಅಡುಗೆಗಳಿದಾವೆ ಅದರಲ್ಲಿ ಅಡುಗೆಗಳು ಅಂದರೆ ರೊಟ್ಟಿ ಮಾತ್ರವಲ್ಲ ನಾವು ಅನ್ನದಲ್ಲು ನಾವು ಬುತ್ತಿಗಳನ್ನು ಈ ಸಾಸಿವೆ ಅನ್ನ ಹುಣಿಸೆ ಬುತ್ತಿ ಹುಣಿಸೆ ಹಣ್ಣಿಂದ ಬುತ್ತಿ ಕಟ್ತೇವೆ ಮೊಸ್ರು ಬುತ್ತಿ ಕಟ್ತೇವೆ ಆಮೇಲೆ ಆಹಾರ ಪದ್ಧತಿ ಕೂಡ ಅಷ್ಟೆ ನಾವು ಸಾಂಬಾರ್ ಆದರು ಅಷ್ಟೆ ಒಂದೆ ಥರದ್ದು ಮಾಡಿರಲ್ಲ ಎಲ್ಲ ಕಾಳ್ಗಳನ್ನು ನೆನೆಸಿ ಕೂಡ ಮಾಡ್ತೇವೆ ಮೊಳಕೆ ಕಟ್ಟಿದ ಪಲ್ಯಗಳನ್ನು ಮಾಡ್ತೇವೆ ಮೊಳಕೆ ಕಟ್ಟಿದ ಪ ಕೋಸಂಬರಿಗಳನ್ನ ಕಾಳುಗಳಿಂದ ಕೋಸಂಬರಿಗಳನ್ನು ಕೂಡ ಮಾಡ್ತೇವೆ ಅದರಿಂದ ಪ್ರತಿನಿತ್ಯ ಸೊಪ್ಪಿನ ಪಲ್ಯಗಳಿರಬಹುದು ಹೀಗೆ ಪ್ರತಿನಿತ್ಯ ತರಕಾರಿಗಳು ಕಾಳುಗಳು ಸೊಪ್ಪು ಪ್ರತಿನಿತ್ಯ ಒಂದಲ್ಲ ಒಂದು ತರಕಾರಿಗಳು ಒಂದು ನಮಗೆ ಬೇಕಾಗಿದ್ದಂತ ದೇಹಕ್ಕೆ ಎಲ್ಲ ಅಂಶಗಳು ಪದಾರ್ಥಗಳು ಎಲ್ಲವು ನಮ್ಮ ದೇಹಕ್ಕೆ ಹೋಗ್ತವೆ ಹಾಗಾಗಿ ಉತ್ತರ ಭಾರತದ ಆಹಾರ ಪದ್ದತಿಯನ್ನೆ ನಾವು ಸೇವಿಸ್ತಾ ಬಂದಿದ್ದೇವೆ ನಾವು ಅದರಿಂದ ಉತ್ತಮ ರೀತಿಯ ಆಹಾರ ಜೀವನಶೈಲಿಯನ್ನು ಹೊಂದಿದ್ದೇವೆ ಹಾಗೆ ಅದನ್ನು ತಯಾರ್ಸಕ್ಕೆ ಇಷ್ಟಪಡ್ತೇವೆ